ಹಾಂ ಹೇಳಿ ಹೇಳಿರಿ ಹಾಂ ಹೌದು ರೀ ಹ್ಞೂ ರೀ ಹಾಂ ನಮ್ಮ ಕಡೆ ಮಲ್ಲಿಗೆ ಮತ್ತು ಸೇವಂತಿಗೆ ಗುಲಾಬಿ ಆಮೇಲೆ ಹ್ಞೂ ಮತ್ತು ನಿಮಗೆ ಯಾವ್ಯಾವ ಥರದ್ದು ಬೇಕಂತೆ ತಮ್ಮಲ್ಲಿಗೆ ಏನಿದೆ

ಹಾಂ ಹಾಂ ಹಾಂ ಹಾಂ ಡೆಕೋರೇಷನ್ಗೆ ಎಷ್ಟು ಮಾಲೆ ಬೇಕಾಗುತ್ತೆ ತಮಗೆ ಅಂದು ಕೆ ಜಿ ಗಟ್ಟಲೆ ಬೇಕೆಂದ್ರೆ ಹಂಗೆ ಕೆ ಜೀ ಕೊಡ್ತೀವಿ ಈಗ ಅಲ್ಲ ಕೆ ಜಿನ ಎಲ್ಲ ಮಿಕ್ಸ್ ಮಾಡಿ ಕೆ ಜಿನ ಕೊಟ್ಟು ಬಿಡ್ತೀವಿ ಎಷ್ಟು ಒಂದು ನಾಲ್ಕು ಕೆ ಜಿ ಬೇಕೋ ಹ್ಞೂ ಐದು ಕೆ ಜಿ ಬೇಕಾ

ಹ್ಞೂ ಹ್ಞೂ ಅದೂ ಹ್ಞೂ ನೀವೂ ಮಾಲೆ ನಾರ್ಮಲ್ ಮಾಲೆಗೆಂದ್ರೆ ಒಂದು ಮಾಲೆಗೆ ಒಂದು ಎರಡು ನೂರು ತನಕ ಆಗ್ತದೆ ಒಂದು ಮಾಲೆಗೆ ಹ್ಞೂ ಆರು ಮಾಲೆ ಹಾಗಾದರೆ ಹ್ಞೂ ಆರು ಎರಡಲಿ ಹನ್ನೆರಡು ಹನ್ನೆಡು ನೂರು ಮಾಲೆಗೇನು ಆಯ್ತು ರೀ ಸರ್ರ ಮತ್ತೆ ಹೂವಿಂದು ನಾಲ್ಕು ನೂರು ತನಕ ಮುನ್ನೂರು ಕೆ ಜಿ ರೀ ಕೆ ಜಿ ಮುನ್ನೂರು ಎಲ್ಲನೂ ಅದರಲ್ಲೇ ಗುಲಾಬಿ ಬಂತು ಎಲ್ಲನೂ ಬಂತು ರೀ ಹ್ಞೂ ಎಷ್ಟು ಕೆ ಜಿ ಇಲ್ಲ ನೀವು ಕಳ್ಸಿ ಅಂದರೆ ಮತ್ತು ಅವ್ರ್ಗೆ ಎಕ್ಸ್ಟ್ರಾ ನೀವು ಕೊಡ್ಬೇಕಾಗ್ತದೆ ಹ್ಞೂ ಡೆಕೋರೇಷನ್ ಮಾಡಿದ ಹ್ಞೂ ಅದು ನೀವು ಹೇಗೆ ಡೆಕೋರೇಷನ್ ಮಾಡಿಸ್ದಂತೆ ಅವರು ಅದು ಇದು ಇರ್ತದೆ ರೀ ರೇಟ್ ಒಂದು ರೇಟ್ ಅದೇ ರೇಟಿನ ಪ್ರಕಾರ ಕೊಡ್ಬೇಕು ಆಗ್ತದೆ ಅವ್ರನ್ನು ಕಳ್ಸಿ ಇರ್ತೀವಲ್ಲ ಅವ್ರ ಹತ್ತಿರ ಇದು ಮಾಡಿ ಕೊಡ್ರೀ ಅದು ಹ್ಞೂ ಹ್ಞೂ ಹಾಂ ಕಳ್ಸ್ತೀನಿ ರೀ ಹಾಂ ಇಬ್ರು ಕಳ್ಸ್ತೀವಿ ನೋಡಿರಿ ಹಾಂ ಅವರು ಯಾವ ಥರ ನೀವು ಹೇಳ್ತೀರಿ ಆ ಥರ ಅವ್ರು ನಿಮಗೆ ಮಾಡಿ ಕೊಡ್ತಾರೆ ಅವ್ರ್ದು ಚಾರ್ಜ್ ಎಷ್ಟು ಹೇಳ್ತಾರೆ ಅದೂ ಆಯಾ ಇದ್ರದ್ದು ಅವರು ಇದು ತಗೊಂಡ್ಬರ್ತಾರೆ ಚಾರ್ಟ್ ತಗೊಂಡು ಬಂದಿರ್ತಾರೆ ನೀವು ಹಾಗೆ ಹೇಳ್ಬೋದು ಹ್ಞೂ ಅದೇ ತಾವು ಯಾವಾಗ ಡೇಟ್ ಹೇಳಿರೋಲ್ಲ ಅದ್ರ ಪ್ರಕಾರ ಫೋನ್ ಮಾಡಿಬಿಡ್ರಿ ನಾವು ಬೇಗ ಕಳ್ಸಿ ಬಿಡ್ತೀವಿ ಅವರಿಗೆ

ಹಾಂ ಅವ್ರದ್ದು ಮೆ ಲೇಬರ್ದು ಪೇಮಂಟ್ ಬೇರೆ ಆಗ್ತದಾ ಆಮೇಲೆ ನಮ್ಮದು ಹೂವಿಂದು ಪೇಮೆಂಟ್ನೂ ಬೇರೆ ಆಗ್ತದ ರೀ ನಾವಿಲ್ಲೆ ಮಾಲೆ ಮಾಡಿ ಕೊಡ್ಬೇಕಲ್ಲ ರೀ ಅದು ಬೇರೆ ಆಗ್ತದೆ ನ್ಯಾ ಹಾಂ ಏ ನೀವು ಈಗ ಹೇಳಿ ಹೋಗ್ಯಾರ ಅಂದ್ರೆ ಕರೆಕ್ಟ್ ಕೊಡೋದು ರೀ ಓಕೆ ಅಷ್ಟೆ ಮಾಡಿರಿ ಹಾಂ ಹಾಂ ಓಕೆ ಹಾಂ ಆಯ್ತು ರೀ ಹ್ಞೂ